ದಾವಣಗೆರೆ ಜಿಲ್ಲೆಯಲ್ಲಿ ಲಭ್ಯವಿರುವ ಕೆಲವು ಸ್ಥಳೀಯ ಸಾರಿಗೆ ಎಂದರೆ ಪ್ರಮುಖ ಸೇತುವೆಗಳಿರಬಹುದು ಹಾಗೇ ಗ್ರಾಮನ ಗ್ರಾಮದಲ್ಲಿರುವ ರಸ್ತೆಗಳಾಗಿರಬಹುದು ಹಾಗೇ ವಿಮಾನ ಸೌಲಭ್ಯವಾಗಿರಬಹುದು ಇದರ ಬಗ್ಗೆ ಹೇಳಲು ಬಯಸರುವ ನಾನೇನು ಏನು ಹೇಳುತ್ತೇನೆ ಎಂದರೆ ನಮ್ಮ ದಾವಣಗೆರೆ ಸುತ್ತಮುತ್ತಲಿನ ಹಾಗೂ ದಾವಣಗೆರೆಯಲ್ಲಿರುವ ರಸ್ತೆಗಳು ಚೆನ್ನಾಗಿಯೇ ಇವೆ ಹಾಗೆಯೇ ರಸ್ತೆಗಳನ್ನು ಕಾಪನಾ ಕಾಪಾಡಿಕೊಳ್ಳುವುದು ನಮ್ಮ ಕೆಲಸವಾಗಿರುತ್ತದೆ ಏಕೆಂದರೆ ಗಾಡಿಗಳನ್ನು ಚಲಾಯಿಸುವಾಗ ಅದರಿಂದ ರಸ್ತೆಗಳಿಗೆ ಏನಾದ್ರು ತೊಂದರೆಯಾಗುತ್ತದೆ ಎಂದು ಯೋಚಿಸಿ ನಾವು ರಸ್ತೆಗಳ ಮೇಲೆ ಗಾಡಿಗಳನ್ನು ವಾಹ ಚಲಾಯಿಸಬೇಕು ಅದನ್ನು ನಾವು ಗಮನಿಸದಿದ್ದರೆ ರಸ್ತೆಗಳು ಬೇಗ ಹಾಳಾಗುತ್ತದೆ ಹಾಗು ಪ್ರಮುಖ ಸೇತುವೆಗಳು ಎಂದರೆ ಇಲ್ಲಿ ನಮ್ಮ ದಾವಣಗೆರೆ ಸುತ್ತಮುತ್ತಲು ಇರುವ ಸೇತುವೆಗಳಲ್ಲಿ ಯಾವುದೂ ಕೂಡ ಅಷ್ಟು ಕೆಟ್ಟದಾಗಿ ಇಲ್ಲ ಎಲ್ಲವೂ ಕೂಡ ಚೆನ್ನಾಗಿಯೇ ಇವೆ ಸೇತುವೆಗಳಿಂದ ನಮಗೆ ಯಾವುದೇ ತೊಂದರೆ ಕೂಡ ಆಗುತ್ತಿಲ್ಲ ಹರಿಹರದಲ್ಲಿರುವ ಒಂದು ಸೇತುವೆ ಸಣ್ಣದಿರೋದರಿಂದ ಅದರ ಒಂದು ಅದರ ಬದಲಿಗೆ ಇನ್ನೊಂದು ದೊಡ್ಡ ಸೇತುವೆಯನ್ನು ನಿರ್ಮಿಸಿದ್ದಾರೆ ಹಾಗೆಯೇ ಅದರಿಂದ ಓಡಾಡಲು ತುಂಬಾ ಸಹಾಯವಾಗುತ್ತಿದೆ ಯಾವುದೇ ತೊಂದರೆಯಿಲ್ಲದೆ ಜನರು ಅದರ ಮೇಲೆ ಪ್ರಯಾಣಿಸುತ್ತಿದ್ದಾರೆ ಹಾಗೆಯೇ ವಿಮಾನ ಸೌಲಭ್ಯವೆಂದರೆ ದಾವಣಗೆರೆಯಲ್ಲಿ ಇದೊಂದು ಕಡಿಮೆಯಾಗಿರಬಹುದು ಆದರೆ ಈ ಮುಂದಿನ ಕಾಲದಲ್ಲಿ ವಿಮಾನ ನಿಲ್ದಾಣ ಕೂಡ ದಾವಣಗೆರೆಯಲ್ಲಿ ನಿರ್ಮಾಣವಾಗುತ್ತದೆ ಇದಕ್ಕೆ ಯೋಜನೆಗಳೆಲ್ಲ ಸಿದ್ಧವಾಗಿದೆ ಇನ್ನು ತಯಾರು ಮಾಡುವುದೊಂದೇ ವಿಮಾನ ನಿಲ್ದಾಣವನ್ನು ತಯಾರು ಮಾಡುವುದೊಂದೇ ಬಾಕಿ ಇದೆ ಇದು ಕೂಡ ಆದಷ್ಟು ಬೇಗ ನಡೆಯುತ್ತದೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದ